ಹೇಳಿ ನಮಸ್ತೆ

ಓಕೆ ಓಕೆ ಓಕೆ ಅಂದರೆ ಬರ್ತಡೆ ಅಲ್ವಾ ನಿಮ್ಗೆ ಯಾವ ರೀತಿ ಈಗ ಸ್ವೀಟ್ಸಲ್ಲಿ ಬೇಕಂದರೆ ಪೇಡ ಆ ರೀತಿ ಬೇಕಾ ಅಥವಾ ಲಡ್ಡು ಟೈಪ್ ಈಗ ನೋಡಿ ಲಡ್ಡು ಅಲ್ಲಿ ಕೂಡ ಇಲ್ಲಿ ಬೇಸಿನ್ ಲಡ್ಡು ಬರ್ತದೆ ನಾರ್ಮಲ್ ಬೂಂದಿ ಲಾಡು ಆರೀತಿ ಬರ್ತದೆ ರವಾ ಲಾಡು ಬರ್ತದೆ ಇದಂದ್ರೆ ಕೆ ಜಿಗೆ ಒನ್ ಐಟಿ ರುಪೀಸ್ ಆ ರೀತಿಯಲ್ಲಿ ಇರ್ತದೆ ಒನ್ ಕೆ ಜಿಯಲ್ಲಿ ಒಂದು ಫೊಟ್ಟಿ ಅಷ್ಟು ಬರ್ತದೆ ಒಂದು ಕೆ ಜಿಯಲ್ಲಿ

ಒನ್ ಏಯ್ಟಿ ಹೌದು ನಾರ್ಮಲ್ ಇಲ್ಲಾಂದ್ರೆ ನಾರ್ಮಲ್ ಇಲ್ಲ ಅಂತೇಳಿದರೆ ಜಿಲೇಬಿ ಆ ಟೈಪ್ ಬರ್ತದೆ ಜಿಲೇಬಿ ಜಹಾಂಗೀರು ಇದು ಅಂದರೆ ಪೀಸು ಅದ್ರಲ್ಲಿ ಕೂಡ ಮಾಡ್ಬೌದು ನಿಮಗೆ ಅಂದರೆ ನಿಮ್ಮದು ಎಷ್ಟು ಜನ ಬರ್ತಾರೆ ಆ ರೀತಿ ಪೀಸಲ್ಲಿ ಒಂದು ಪೀಸ್ಗೆ ಸಿಕ್ಸ್ ರುಪೀಸ್ ಬೀಳ್ತದೆ ಜಿಲೇಬಿ ಜಹಾಂಗೀರು ಹೌದು ಹೌದು ಇನ್ನೂರು ಜನ ಅದೇ ಪೀಸ್ ಲೆಕ್ಕದಲ್ಲಿ ಮಾಡ್ಬೌದು ಅದನ್ನು ಸೊ ಸಿಕ್ಸ್ ರುಪೀಸ್ ಥರ ನೆಕ್ಸ್ಟ್ ಪೇಡ ಪೇಡ ಆದರೆ ಕಾಸ್ಟ್ಲಿ ಆಗ್ತದೆ ಈಗ ದೂದ್ ಪೇಡ ಇರ್ಬೌದು ಅಥವಾ ಕಾಜು ಕಟ್ಲಿ ಈ ರೀತಿ ಬರ್ತದೆ ಗೀ ಮೈಸೂರು ಪಾಕ್ ಅದು ಕಾಸ್ಟ್ಲಿ ಬೀಳ್ತದೆ ಮಾತ್ರ ನಿಮಗೆ ಅದು ತುಂಬ ಬೇಕಿದ್ದರೆ ನಾರ್ಮಲ್ ಲಡ್ಡು ಆ ರೀತಿಯಲ್ಲಿ ಎಲ್ಲ ಮಾಡ್ಬೌದು ಅದು ಪೇಡ ಅದೇ ಕಾಸ್ಟ್ಲಿ ಆಗ್ತದೆ ಅದೇ ಒಂದು ಕೆ ಜಲ್ಲಿ ಫೊಟ್ಟಿವರೆಗೆ ಬರ್ತದೆ ಒಂದು ಫೈಯ್ ಹೌದು ಒಂದು ಫಯ್ ಕೆ ಜಿ ಬೇಕಾಗ್ಬೌದು ಇನ್ನೂರು ಜನರಿಗಾದ್ರೆ ಹೌದು ಫಯ್ ಕೆ ಜ್ ಜಹಾಂಗೀರ್ ಆದರೆ ಒಂದು ಸಿಕ್ಸ್ ರುಪೀಸ್ ಒಂದು ಪೀಸ್ ಪೀಸ್ ಥರ ಮಾಡೋದಾದ್ರೆ ಸಿಕ್ಸ್ ರುಪೀಸ್ ಥರ ಮಾಡ್ಬೌದು ಜಹಾಂಗೀರದ್ ಫಯ್ ಕೆ ಜಿಯ ಇದು ಯಾವಾಗ ಡೇಟ್ ಯಾವಾಗ ನಿಮಗೆ ಇಪ್ಪತ್ತೆಂಟು ನವಂಬರ್ ಇಪ್ಪತ್ತೆಂಟ ಅಂದರೆ ಅದು ನೀವೇ ಕಲೆಕ್ಟ್ ಮಾಡ್ತೀರಾ ಬಂದು ಇಲ್ಲಾಂದ್ರೆ ನಾವೇ ನಿಮಗೆ ತಲ್ ಹಾಂ ಕೊಡ್ಬೋದು ನಿಮ್ಮದು ಲೊಕೇಶನ್ ಎಲ್ಲ ಶೇರ್ ಮಾಡಿದರೆ ಬಂದು ಕೊಡ್ಬೌದು ಪ್ರಾಬ್ಲಮ್ ಇಲ್ಲ ಏನೂ ಕೂಡ ಓಕೆ ಓಕೆ ಗೊತ್ತಾಯ್ತು ಓಕೆ ಓಕೆಮ ಅದೇ ಕನ್ಫಮ್ ಜಹಾಂಗೀರೆ ಅಲ್ವ ಓಕೆ ಅದು ಎಡ್ವಾನ್ಸ್ ಒಂದು ಓಕೆ ಜಹಾಂಗೀರ ಎರಡೂ ಕೂಡ ಫಯ್ ಫಯ್ ಕೆ ಜಿಯ ಯಾವ ರೀತಿ ಲಡ್ಡು ಫೈವ್ ಕೆ ಜಿ ಬೇಕು ಟೂ ಹಂಡ್ರೆಡ್ ಆದರೆ ಓಕೆ ಓಕೆ ಅದು ಎಡ್ವಾನ್ಸ್ ಒಂದು ಪೇ ಮಾಡಲಿಕ್ಕಿರ್ತದೆ ಸ್ಟಾರ್ಟಿಂಗ್ ಅದು ಕನ್ಫಮ್ ಮಾಡಲಿಕ್ಕೆ ನಿಮ್ದು ಆರ್ಡರ್ ಅದು ನಾನು ಅದೇ ಈಗ ಸ್ಟಾರ್ಟಿಂಗ್ ಒಂದು ಜಸ್ಟ್ ಫಯ್ ಹಂಡ್ರೆಡ್ ಇದು ಮಾಡಿ ನೆಕ್ಸ್ಟ್ ಅದು ನಿಮ್ದು ಆರ್ಡ್ರ್ ಯಾವಾಗ ವಾಪಸ್ ಕೊಡಲಿಕ್ಕಿರ್ತದೆ ನಾವು ಅವ್ರಿಗೆ ತಲ್ಪಿಸ್ಲಿಕ್ ಇರ್ತದೆ ಅವಾಗ ನಾವು ಪೇ ಮಾಡಿದರೆ ಆಯಿತು ಇಲ್ಲ ಗೂಗುಲ್ಪೇ ಮಾಡಿದರೆ ಆಗ್ತದೆ ಈಗ ನೀವು ಕಾಲ್ ಮಾಡಿದ್ದಿರಲ್ಲ ಅದೇ ನಂಬರಲ್ಲಿ ಗೂಗುಲ್ಪೇ ಇದೆ ಅದರಲ್ಲೇ ಕೊಟ್ಟರೆ ಆಗ್ತದೆ ಹಾಂ ಕೇಕ್ ಕೂಡ ಉಂಟು ಹಾಂ ನೀವು ಯಾವ ಯಾವ ಡಿಸೈನ್ ಅಂದರೆ ನಮ್ದು ಈಗ ನಮ್ಮ ವಾಟ್ಸಾಪ್ಪಲ್ಲಿ ಕಳಸ್ತೇನೆ ಇದನ್ನು ಆಲ್ರೆಡಿ ಮಾಡಿದ ಡಿಸೈನ್ ಇದೆ ಬೇರೆ ಬೇರೆ ಕಡೆಗೆ ಮಾಡಿರ್ತೇವಲ್ಲ ನಿಮ್ಗೆ ಯಾವ ರೀತಿ ಬೇಕು ಅದನ್ನೆಲ್ಲ ಫ್ಲೇವರ್ ಯಾವ್ದು ಬೇಕು ನಾನು ಎಲ್ಲ ವಾಟ್ಸಾಪ್ಪಲ್ಲಿ ಶೇರ್ ಮಾಡ್ತೇನೆ ವಿದ್ ರೇಟು ರೇಟ್ ಕೂಡ ಇರ್ತದೆ ಎಷ್ಟೆಷ್ಟು ರೇಟು ಯಾವ್ದು ಯಾವುದಕ್ಕೆ ಅಂತ ಆ ರೀತಿ ನೀವು ಸೆಲೆಕ್ಟ್ ಮಾಡಿ ಹೇಳಿದರೆ ಆಯಿತು ನಮಗೆ ಅಂದ್ರೆ ನಿಮಗೆ ಎಷ್ಟು ಕೆ ಜಿದು ಬೇಕು ಬಾರ್ಬಿಡಾಲಿಂದ ಫಯ್ ಕೆ ಜಿದ್ದ ಓಕೆ ಅದು ಪರ್ ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ಬೀಳ್ತದೆ ಪ್ಲಸ್ ಡಿಸೈನ್ ಮೇಲೆ ವೇರಿ ಆಗ್ತದೆ ಹಾಂ ಡಿಸೈನ್ ಮೇಲೆ ವೇರಿ ಆಗ್ತದೆ ಹೌದು ಫ್ಲೇವರ್ ಬೇರೆ ಬೇರೆನೇ ಅದರಲ್ಲಿ ನೀವು ಚೂಸ್ ಮಾಡ್ಬೌದು ನಾರ್ಮಲ್ ಬಟರ್ಸ್ಕಾಚು ಅಂದರೆ ನಿಮಗೆ ನಾರ್ ಪೇಸ್ಟ್ರಿ ಥರ ಬೇಕಲ್ಲ ಹೌದು ಅದ್ನ ಚೂಸ್ ಮಾಡ್ಬೋದು ಯಾವ ಫ್ಲೇವರ್ ಬೇಕು ಏನಂತ ನಮ್ದು ಇದು ಉಡುಪಿಯಲ್ಲಿ ಉಡುಪಿ ನಾರ್ಮಲ್ ಕಲ್ಸಂಕ ಡ್ರೆಸ್ ಶಾಪೆಲ್ಲ ಇದೆಯಲ್ಲ ಅಲ್ಲಿ ಅಪೋಸಿಟ್ಟಲ್ಲಿ ಹೌದು ಅಂದರೆ ಬಂದು ನೋಡ್ಬೋದು ಬೇಕಿದ್ದರೆ ವಾಟ್ಸಾಪ್ಪಲ್ಲಿ ಕೂಡ ನಾವು ಶೇರ್ ಮಾಡ್ತೇವೆ ನಿಮ್ಗೆ ಹೇಗೆ ಕಂಫರ್ಟ್ ಆಗ್ತದೆ ಆ ರೀತಿ ಮಾಡಿದರೆ ಆಯಿತು ಓಕೆ ಅದೊಂದು ನೋಡಿ ಎಂತ ಅಂತ ಕನ್ಫಮ್ ಮಾಡಿ ನಾನು ಶೇರ್ ಮಾಡ್ತೇನೆ ಈಗಲೆ ಓಕೆ ತ್ಯಾಂಕ್ ಯು ಓಕೆ